ನಮ್ಮ ಬೈಕಿಂಗ್ ಹಾದಿಯಲ್ಲಿ ನಾವು ಹೋಗಬೇಕಾದರೆ ಟಾಪ್ ಗೇರ್ ಸ್ಟಾರ್ಟ್ ಮಾಡಿ ಟಾಪ್ ಗೇರ್ ಹಾಕ್ ಡೈರೆಕ್ಟಾಗಿ ಹಾಕಕ್ಕೆ ಆಗಲ್ಲ ಯಾಕಪ್ಪ ಅಂದರೆ ಗಾಡಿ ಪಿಕಪ್ ತೊಗೊಳ್ಳಲ್ಲ ಒಂದು ಎರಡು ಮೂರು ನಾಲ್ಕು ಐದು ಅಂತಾನೇ ಆ ಥರ ಗೇರ್ ಹಾಕ್ಕೊಂಡು ಹೋಗ್ತಿರ್ತೀವಿ ಹಾಗೆ ತಾನಾಗಿ ಗಾಡಿ ಪಿಕಪ್ ತಗೊಳ್ಳುತ್ತೆ ಸ್ಪೀಡ್ ಹೋಗುತ್ತೆ ಮತ್ತು ಹೆಚ್ಚಿನ ಸಂತೋಷ ನೀಡುತ್ತೆ ನಮಗದು ಬೈಕ್ ರೈಡ್ ಅಂದರೆ ಏನೋ ಒಂಥರ ಎಮೋಷನ್ ಅದೆಲ್ಲ ನಮಗೆ ತುಂಬಾನೇ ಇದೆ ಎಮೋಷನ್ ಬೈಕ್ ಮೇಲೆ ಎಮೋಷನ್ ತುಂಬ ಇದೆ ಹಾದಿ ಮಧ್ಯದಲ್ಲಿ ಬೈಕ್ ದುಸ್ ದುರಸ್ತಿ ಸಂಬಂಧಿಸಿದಂತೆ ಎದುರಾಗುವ ಸಮಸ್ಯೆಗಳು ಹೇಗೆ ನಿಭಾಯಿಸುತ್ತೀರಾ ಅಂಥ ದೊಡ್ಡ ದೊಡ್ಡ ರೈಡೆಲ್ಲ ಹೋಗಲ್ ಹೋಗಲ್ಲ ಹೋಗೋವಂಥ ಗಾಡಿಯೂ ನನ್ನ ಹತ್ರ ಇಲ್ಲ ಒಂದು ಕಮ್ಯೂಟರ್ ಸೆಗ್ಮೆಂಟ್ ಗಾಡಿ ಇದೆ ಅಷ್ಟೆ ಸಿಟಿ ಯೂಸಿಗೆ ಅಷ್ಟೆ ಮತ್ತೆ ಟ್ರಿಪ್ಪಲ್ಲಿ ಎಂದಾದರೂ ಬೈಕ್ ಫೇಲ್ಯೂರ್ ಆಗಿದೆಯೇ ಬೈಕ್ ಟ್ರಿಪ್ ಎಂದೂ ಹೋಗಿಲ್ಲ ಹೋಗಬೇಕೆನ್ನೋ ಆಸೆ ಇದೆ ಅದು ಮುಂದೆ ನೆರವೇರುತ್ತೆ ನೆರವೇರೇ ನೆರವೇರೇ ನೆರವೇರುತ್ತೆ ಅದು ಬಿಟ್ಟರೆ ಮತ್ತೆ ಅಷ್ಟೆ